ಲೈಬ್ರೆರಿ ಅಸಿಸ್ಟೆಂಟ್ ಮಾತಾಡ್ತಿರೋದಾ ಮೇಡಮ್ ನಾನು ಹಿಂದಿನವಾರ ಬಿಸ್ನೆಸ್ ಕಮ್ಯುನಿಕೇಷನ್ ಬುಕ್ಕನ್ನು ತೆಗೆದುಕೊಂಡು ಹೋಗಿದ್ದೆ ಆದರೆ ಈಗ ನನ್ನ ಬಳಿ ಈ ಪುಸ್ತಕ ಇಲ್ಲ ನಾನು ಕಳೆದುಕೊಂಡಿದ್ದೇನೆ ಹ್ಞೂ ಸೋರಿ ಮ್ಯಾಮ್ ನನ್ನ ಹತ್ತಿರ ಇಲ್ಲ ಈಗ ಆ ಬುಕ್ಕು ನನಗೆ ನೆನಪಾಗುತ್ತಿಲ್ಲ ಹೇಗೆ ಕಳೆದುಕೊಂಡೆ ಎಂದು ಎಷ್ಟು ದಂಡ ಕಟ್ಟಬೇಕಾಗುತ್ತೆ ಬಿಸಿನೆಸ್ ಕಮ್ಯುನಿಕೇಷನ್ ಸರಿ ಸರಿ ಹಾಗಾದರೆ ತೆಗೆದುಕೊಳ್ಳಿ ಐನೂರು ರೂಪಾಯಿ ನನಗೆ ಹೊಸ ಬುಕ್ಕನ್ನು ಈ ಈಗಲೇ ಕೊಡಿ ಈಗ ಸಿಗುತ್ತಾ ಬಿಸ್ನಸ್ ಕಮ್ಯುನಿಕೇಷನ್ ಬುಕ್ ಹ್ಞೂ ಸರಿ ಸರ್ ತೊಗೊಳ್ಳಿ ಐನೂರು ರೂಪಾಯಿ ಮತ್ತು ಹೊಸ ಬಿಸ್ನೆಸ್ ಕಮ್ಯುನಿಕೇಷನ್ ಪುಸ್ತಕವನ್ನು ಕೊಡಿ ಧನ್ಯವಾದಗಳು